ನಾವು ಕನಕಾಂಬರ ಗಿಡಗಳನ್ನು ಬೆಳೆಸು ಬೆಳೆಸುತ್ತೀವಿ ಹಾಗೂ ಮಲ್ಲಿಗೆ ಹೂಗಳನ್ನು ಬೆಳೆಸುತ್ತೀವಿ ಮಲ್ಲಿಗೆ ಗಿಡಗಳನ್ನು ಬೆಳೆಸುತ್ತೀವಿ ಹಾಗೂ ನಮ್ಮ ಮನೆ ಹತ್ತಿರ ಕರ್ಬೇ ಗಿಡವನ್ನು ಬೆಳೆಯುತ್ತೀವಿ ಹಾಗೂ ಕಾಕಡ ಹೂವನ್ನು ಬೆಳೆಯುತ್ತೀವಿ ಹಾಗೂ ಕರ್ಬೇ ಗಿಡವನ್ನು ಬೆಳೆಸಿದ್ದೀವಿ ಹಾಗೂ ನಿಂಬೆ ಹಣ್ಣಿನ ಗಿಡವನ್ನು ಹಾಕಿದ್ದೀವಿ ರೋಸ್ ಗಿಡವನ್ನು ಹಾಕಿದ್ದೀವಿ ಹಾಗೂ ಮಲ್ಲಿಗೆ ಗಿಡವನ್ನು ಹಾಕಿದ್ದೀವಿ ಕಾಕಡ ಗಿಡವನ್ನು ಹಾಕಿದ್ದೀವಿ ಹಾಗೂ ಸುಗಂದ್ರಾ ರೋಸ್ ಗಿಡವನ್ನು ಹಾಕಿದ್ದೀವಿ ಹಾಗೂ ನನಗೆ ಇಷ್ಟವಾಗಿದ್ದದ್ದು ಇಷ್ಟವಾಗಿರೋದು ರೋಸ್ ಗಿಡ ಹಾಗೂ ಕನಕಾಂಬ್ರ ಗಿಡವನ್ನು ಹಾಕಿದ್ದೀವಿ ಅದೇ ರೀತಿ ಮಲ್ಲಿಗೆ ಗಿಡವನ್ನು ಬೆಳೆಸಿದ್ದೀವಿ ಕನಕಾಂಬ್ರ ಗಿಡವನ್ನು ಹಾಕ್ತೀವಿ ದಾಸವಾಳ ಹೂವನ್ನು ಹಾಕಿದಿ ಗಿಡವನ್ನು ಹಾಕಿದ್ದೀವಿ ಹಾಗೂ ಬಿಳಿ ದಾಸವಾಳ ಕೆಂಪು ದಾಸವಾಳ ಹಾಗೂ ಸ್ ನಿತ್ಯ ಮಲ್ಲಿಗೆ ಗುಂಡು ಮಲ್ಲಿಗೆ ನಿಂಬೆ ಹಣ್ಣು ನೆಲ್ಲಿಕಾಯಿ ಗಿಡ ಆಗೂ ಕಿತ್ತಲೆ ಹಣ್ಣಿನ ಗಿಡ ಬಾಳೆ ಹಣ್ಣಿನ ಗಿಡ ಎಲೆ ಗಿಡ ಹಾಗೂ ಶೋ ಗಿಡ ದವನ ಮರುಗ ತುಳಸಿ ಗಿಡ ಹಾಗೂ ರೋಸ್ ಕೆಂಪು ರೋಸು ಬಿಳಿ ರೋಸು ಪಿಂಕ್ ರೋಸು ನಿತ್ಯ ಮಲ್ಲಿಗೆ ಗುಂಡು ಮಲ್ಲಿಗೆ ಏಳು ಸುತ್ತಿನ ಮಲ್ಲಿಗೆ ಗಿಡ ಎಲ್ಲ ಗಿಡವನ್ನು ಬೆಳೆಸುತ್ತೇವೆ